ನಮ್ಮ ಊರಲ್ಲೀ ಅಂದರೆ ಸಣ್ಣ ಸಣ್ಣ ಆಸ್ಪತ್ರೆಗಳಿವೆ ಈಗ ನಮ್ಮ ಅದರಲ್ಲಿ ಕೆಲವೊಂದು ನಮಗೆ ಫ್ರೀ ಮೆಡಿಸಿನ್ ಎಲ್ಲಾ ಸಿಗ್ತದೆ ಇದೂ ಸರ್ಕಾರಿ ಆಸ್ಪತ್ರೆ ಅಂಥದ್ರಲ್ಲಿ ಸೋ ನಮಗೆ ದೊಡ್ಡ ದೊಡ್ಡ ಏನಾದರು ಪ್ರಾಬ್ಲಮ್ ಆದರೆ ನಾವು ಬೇರೆ ಊರಿಗೇ ಹೋಗಬೇಕಾಗ್ತದೆ ಇಲ್ಲಿ ಅಂದರೆ ಅಷ್ಟೊಂದು ನಮಗೆ ಫೆಸಿಲಿಟಿ ಇಲ್ಲ ಏನಾದರೂ ಸ್ಕ್ಯಾನಿಂಗ್ ಅದು ಇದಾದರೆ ನಾವು ಬೇರೆ ಊರಿಗೇ ಹೋಗ್ಬೇಕಾಗ್ತದೆ ಇಲ್ಲಿ ಆದರೆ ಇಲ್ಲಿ ಒಂದು ಜ್ವರ ಶೀತ ನೆಗಡಿ ಅದಕ್ಕೊಂದು ಸರ್ಕಾರಿ ಆಸ್ಪತ್ರೆ ಅಂತ ಇದೆ ಸೊ ಅಲ್ಲಿ ನಮಗೆ ಫ್ರೀಯಾಗಿ ಮೆಡಿಸಿನ್ ಎಲ್ಲ ಸಿಗ್ತದೆ ಒಂದು ವೇಳೇ ಈಗ ಒಂದು ಆಕ್ಸಿಡೆಂಟೇ ಆಯಿತು ಆಗ ಇಲ್ಲಿ ನಮಗೆ ಯಾವುದೇ ಸರಿಯಾಗಿ ಫೆಸಿಲಿಟಿ ಸಿಗೋಲ್ಲ ಬೇರೆ ಊರಿಗೆ ಕಳಿಸ್ತಾರೆ ಅಲ್ಲಿ ಎಲ್ಲ ನಮಗೆ ಟ್ರೀಟ್ಮೆಂಟ್ ಕೊಡ್ತಾರೆ ಹಾಗೆ ನಮ್ಮ ಊರಲ್ಲಿ ಸ್ವಲ್ಪ ಕಷ್ಟಾನೇ